ನಾನು ಫ್ಲಿಪ್ಕಾರ್ಟ್ನಿಂದ ಮಿಕ್ಸರ್ ಗ್ರೈಂಡರನ್ನು ಪರ್ಚೇಸ್ ಮಾಡಿದೆ ಅದು ತುಂಬ ಚೆನ್ನಾಗಿದೆ ನನಗೆ ತುಂಬ ಇಷ್ಟವಾಯಿತು ಅದರಲ್ಲಿ ಐದು ಜಾರ್ಸ್ ಕೊಟ್ಟಿದಾರೆ ಮತ್ತು ಸವೆನ್ ಫಿಫ್ಟಿ ವ್ಯಾಟ್ಸ್ದು ಹಾಂ ಮಾಡಲ್ಲು ತುಂಬ ಚೆನ್ನಾಗಿದೆ ಜಾರ್ಸು ತುಂಬ ಚೆನ್ನಾಗ್ ವರ್ಕ್ ಆಗ್ತಾಯಿದೆ ಅದರಲ್ಲೀ ಚಟ್ನಿ ಜಾರಿದೆ ಮತ್ತು ಮಸಾಲ ಜಾರಿದೆ ಇನ್ನೊಂದು ಬಂದು ಇಡ್ಲೀಗೆ ದೋಸೆಗೆ ಅಕ್ಕಿ ರುಬ್ಬಕ್ಕೋಸ್ಕರ ಆ ಜಾರ್ ಕೊಟ್ಟಿದಾರೆ ಅದು ತುಂಬ ಚೆನ್ನಾಗಿದೆ ನಾವು ಯೂಸ್ ಮಾಡಿದ್ರಿ ಅಕ್ಕಿ ಅದರಲ್ಲಿ ನಾವು ಗ್ರೈಂಡ್ ಮಾಡಿ ನೋಡಿದ್ರಿ ತುಂಬ ಚೆನ್ನಾಗಿ ಗ್ರೈಂಡ್ ಆಗ್ತಾಯಿದೆ ತುಂಬ ಚೆನ್ನಾಗ್ ವರ್ಕ್ ಆಗ್ತಾಯಿದೆ ಮಿಕ್ಸಿ ಮತ್ತು ಅದರಲ್ಲಿ ಒಂದು ಜ್ಯೂಸ್ ಜಾರೂ ಸಹ ಕೊಟ್ಟಿದಾರೆ ಆ ಜ್ಯೂಸ್ ಜಾರ್ನಲ್ಲಿ ನಾವು ವಿಧ ವಿಧ ಪ್ರಕಾರದ ಜ್ಯೂಸ್ಗಳನ್ನು ಮಾಡಿದ್ರಿ ಅದರಲ್ಲಿ ನಾವು ನ ದಾಳಿಂಬೆ ಜ್ಯೂಸ್ ಮಾಡಿದ್ರಿ ತುಂಬ ಚೆನ್ನಾಗ್ ಬಂದಿತ್ತು ಮತ್ತು ಅದರಲ್ಲಿ ನಾವು ಮೂಸಂಬಿ ಜ್ಯೂಸ್ ಮಾಡಿದ್ರಿ ಕಿತ್ತಲೆ ಹಣ್ಣಿನ ಜ್ಯೂಸ್ ಮಾಡಿದ್ರಿ ಅದು ತುಂಬ ಚೆನ್ನಾಗಿತ್ತು ತುಂಬ ಚೆನ್ನಾಗ್ ಗ್ರೈಂಡ್ ಆಗ್ತಾಯಿದೆ ಮತ್ತು ಅದರಲ್ಲಿರೋ ಆ ಜ್ಯೂಸ್ ಜಾರಲ್ಲಿ ತುಂಬ ಎಲ್ಲ ಪಲ್ಪ್ ಎಲ್ಲ ತುಂಬ ಚೆನ್ನಾಗಿ ಬಂದು ಕಲೆಕ್ಟ್ ಆಯಿತು ತುಂಬ ಚೆನ್ನಾಗಿದೆ ಮತ್ತು ಚಟ್ನಿ ಜಾರು ತುಂಬ ಚೆನ್ನಾಗ್ ಕೊಟ್ಟಿದಾರೆ ಅದರಲ್ಲಿ ನಾವು ವಿಧ ವಿಧವಾದ ಚಟ್ನಿಗಳನ್ನೆಲ್ಲ ಮಾಡಬಹುದು ಮಾ ಮತ್ತು ಇನ್ನು ಅದ್ರಲ್ಲಿ ನಾವು ಡ್ರೈ ಜಾರ್ ಒಂದು ಕೊಟ್ಟಿದಾರೆ ಅದ್ರಲ್ಲಿ ನಾವು ಡ್ರೈ ಮಸಾಲೆ ಇವನ್ ಚಿಲ್ಲಿ ಪೌಡರ್ ಅಥ್ವಾ ಧನ್ಯಾ ಪೌಡರ್ ಆಗಲಿ ಸಾಂಬಾರು ಪುಡಿ ಆಗಲಿ ತುಂಬ ಚೆನ್ನಾಗಿ ಅದರಲ್ಲಿ ನಾವು ಗ್ರೈಂಡ್ ಮಾಡಕ್ಕಾಗ್ತಾಯಿದೆ ತುಂಬ ನನಗೆ ಇಷ್ಟ ಆಯಿತು ಈ ಪ್ರಾಡಕ್ಟ್ ಮತ್ತು ಅದರಲ್ಲಿ ಇನ್ನೊಂದು ಸಣ್ಣದಾಗಿ ಪುಟಾಣಿ ಜಾರೊಂದು ಕೊಟ್ಟಿದಾರೆ ತುಂಬ ಚಿಕ್ಕದು ಅದರಲ್ಲಿ ನಾವು ಡ್ರೈ ಫ್ರೂಟ್ಸ್ನ ಕಟ್ ಮಾಡೋಕ್ಕೋಸ್ಕರ ಯೂಸ್ ಮಾಡ್ಬೊದು ತುಂಬ ಚೆನ್ನಾಗಿದೆ ಗಾರ್ನಿಶಿಂಗೋಸ್ಕರ ನಾವು ಆ ಚಿಕ್ಕಪುಟ್ಟ ಜಾರಿನಲ್ಲಿ ಯೂಸ್ ಮಾಡ್ಬಹುದು ತುಂಬ ಯೂಸ್ಫುಲ್ಲಾಗಿದೆ ಮಿಕ್ಸರ್ ಗ್ರೈಂಡರ್ ಮತ್ತು ಜಾಸ್ತಿ ಸೌಂಡು ಇಲ್ಲ ಇದರಲ್ಲಿ ಬೇರೆ ಮಿಕ್ಸಿಯಲ್ಲೆಲ್ಲ ಎಷ್ಟು ಜೋರಾಗಿ ಸೌಂಡ್ ಬರುತ್ತೆ ಆದರೆ ನಾವು ಬಟ್ರ್ಫ್ಲೈದು ತಗೊಂಡಿದ್ದೀರಲ್ವ ಅದ್ರಲ್ಲಿ ತುಂಬ ಲೋ ಸೌಂಡ್ ತುಂಬ ಚೆನ್ನಾಗಿದೆ ಮತ್ತು ತುಂಬ ಚೆನ್ನಾಗ್ ವರ್ಕ್ ಆಗ್ತಾಯಿದೆ ನಮಗೆ ತುಂಬ ಇಷ್ಟವಾಯ್ತು ಇದು ಪ್ರೋಡಕ್ಟ್ ನಿಜ್ವಾಗಲು ನಾನು ಬೇರೆಯವ್ರಿಗು ಬೇಕಾದರೆ ಅದನ್ನು ತಗೊಳ್ಬಹುದು ಅಂದ ಹೇಳಿ ರೆಕ್ಮೆಂಡ್ ಮಾಡ್ತಿನಿ ಜಾರ್ಸ್ ಕ್ವಾಲಿಟ್ಟಿನು ತುಂಬ ಚೆನ್ನಾಗಿದೆ ಮಿಕ್ಸಿದೂ ಇದುನು ತುಂಬ ಚೆನ್ನಾಗ್ ಕಾಣಿಸ್ತಾ ಇದೆ ಅದು ಲುಕ್ಕುನು ತುಂಬ ಚೆನ್ನಾಗಿದೆ ನಮಗೆಲ್ಲಾರಿಗು ತುಂಬ ಇಷ್ಟ ಆಯಿತು ಇದು ಮತ್ತು ಜಾರ್ಸ್ ಕ್ಯಾ ಇದು ಕ್ಯಪಾಸಿಟಿನು ತುಂಬ ಚೆನ್ನಾಗಿದೆ ಒನ್ ಪಾಯಿಂಟ್ ಫೈವ್ ಲೀಟರ್ಸ್ದು ಒಂದಿದೆ ಟು ಲೀಟರ್ಸ್ದು ಒಂದಿದೆ ಸವೆನ್ ಫಿಫ್ಟಿ ಎಮ್ ಎಲ್ದ್ ಒಂದಿದೆ ಮತ್ತು ಅದರಲ್ಲೀ ಎರಡು ಕಂಟೈನರು ಯೂಸ್ ಮಾಡೋಕ್ಕೋಸ್ಕರ ಕೊಟ್ಟಿದಾರೆ ನಾವು ಚಟ್ನಿ ಏನಾದರೂ ಗ್ರೈಂಡ್ ಮಾಡಿದ್ಮೇಲೆ ಆ ಕಂಟರ್ಟೈನ್ನಲ್ಲಿ ಹಾಕಿ ನಾವು ಅದನ್ನು ಆ್ಯಸ್ ಎ ಸ್ಟೋರೇಜಾಗಿ ನಾವು ಅದನ್ನು ಯೂಸ್ ಮಾಡ್ಬೊದು ಅದನ್ನು ತುಂಬ ಯೂಸ್ಫುಲ್ಲಾಗಿದೆ ಎರಡು ಕಂಟೈನರ್ಸ್ ಕೊಟ್ಟಿದಾರೆ ಅದರಲ್ಲಿ ಅದು ತುಂಬ ನಮಗೆ ಯೂಸ್ಫುಲ್ಲಾಗಿದೆ ಮತ್ತು ಅದರಲ್ಲೀ ನಾವು ಬೆಣ್ಣೆ ಮಾಡೋಕ್ಕೋಸ್ಕರ ಅದು ಒಂದು ಜಾರಿದೆ ಅದರಲ್ಲು ನಾವು ಬೇಕಾದರೆ ತುಪ್ಪ ಮಾಡೋಕ್ಕೋಸ್ಕರ ಬೆಣ್ಣೆ ತಿರುಗ್ಸಕ್ಕೆ ಅದನ್ನು ಯೂಸ್ ಮಾಡಬಹುದು ಆಂ ನಾನು ಒಂದುಸತಿ ಅದನ್ನು ಟ್ರೈ ಮಾಡಿದೆ ತುಪ್ಪ ತುಂಬ ಮಾಡೋಕ್ಕೋಸ್ಕರ ಬೆಣ್ಣೆ ತುಂಬ ಚೆನ್ನಾಗ್ ಬಂತು ಬೆಣ್ಣೆಯೆಲ್ಲ ನಿಜವಾಗ್ಲು ಎಲ್ಲ ಜಾರ್ಸ್ ಫೈ ಜಾರ್ಸುನು ತುಂಬ ಚೆನ್ನಾಗ್ ವರ್ಕ್ ಆಗ್ತಾಯಿದೆ ಮಿಕ್ಸರ್ ಗ್ರೈಂಡರು ತುಂಬ ಚೆನ್ನಾಗಿದೆ ಮತ್ತು ಇದು ಸವೆನ್ ಫಿಫ್ಟಿ ವಾಟ್ಸ್ದು ಮೋಟರ್ ಇರೋದಕ್ಕೇ ಕಿಂತ ನಮಗೆ ತುಂಬ ಚೆನ್ನಾಗ್ ಕನ್ಸಪ್ಷನ್ ಆಗ್ತಾಯಿದೆ ಮತ್ತು ಪವರುನು ಅಷ್ಟು ಜಾಸ್ತಿ ಏನು ಕನ್ಸಪ್ ಆಗ್ತಾಯಿಲ್ಲ ಆದರೆ ಹಾಂ ಮಿಕ್ಸರ್ದು ಸೌಂಡುನು ತುಂಬ ಲೆಸ್ ಆಂ ಮತ್ತು ಇದು ಯೂಸ್ ಮಾಡೋಕ್ಕು ತುಂಬ ಈಸಿ ಇದೆ ನಾವು ಆರಾಮಾಗಿ ಅದ್ರಲ್ಲಿ ಲಾಕ್ ಸಿಸ್ಟಮ್ ಕೊಟ್ಟಿದಾರೆ ಅದಕ್ಕೋಸ್ಕರ ನಾವು ಅದನ್ನು ಯೂಸ್ ಮಾಡೋಕ್ಕೆ ತುಂಬ ತುಂಬ ಚೆನ್ನಾಗೆ ಯೂಸ್ ಮಾಡಬಹುದು ಮತ್ತು ಸೇಫ್ಟಿ ಮೆಜರ್ಸ್ ಇದೆ ಓವರ್ ಲೋಡ್ ಆದ್ರು ಅದಕ್ಕೆ ಇದು ಕೊಟ್ಟಿದಾರೆ ಬಟನ್ ಕೊಟ್ಟಿದಾರೆ ಅದನ್ನು ಓವರ್ ಲೋಡ್ ಏನಾನ ಆಗಿದ್ರೆ ಅದು ನಮಗೆ ಇಂಡಿಕೇಶನ್ ಕೊಡುತ್ತೆ ತುಂಬ ಚೆನ್ನಾಗಿದೆ ಈ ಮಿಕ್ಸರ್ ಗ್ರೈಂಡರ್ ನಾನು ಬೇರೆಯವ್ರಿಗು ಇರೇ ತಗೊಳ್ಬಹುದು ಅಂತ ಹೇಳಿ ನಾನು ರೆಕ್ಮೆಂಡ್ ಮಾಡ್ತೀನಿ ಥ್ಯಾಂಕ್ ಯು